ನನ್ನ ಹೆಸರು ಸೋನು ಅಂತ ನಾವು ಗದಗದಿಂದ ಮಾತಾಡ್ತಾ ಇರೋದು ನಮ್ಗೆ ತುಮಕೂರಿಗೆ ಪ್ರವಾಸಕ್ಕೆ ಅಂತ ಅಂದ್ಬಿಟ್ಟು ಬರೋದು ಇತ್ತು ನಮಗೆ ತುಮ್ಕೂರಲ್ಲಿ ಸ್ವಲ್ಪ ಸ್ಥಳಗಳು ನೋಡೋದೆಲ್ಲ ಇತ್ತು ಬೆಟ್ಟ ಮತ್ತು ದೇವಸ್ಥಾನ ಮಠಗಳನ್ನೆಲ್ಲ ನೋಡೋದಿತ್ತು ಅಲ್ಲಿ ಜಾಗ ಅಲ್ಲಿ ಜಾಗದ ಬಗ್ಗೆ ನಮಗೆ ಅಷ್ಟು ಪರಿಚಯ ಇಲ್ಲ ನಮಗೆ ಅಲ್ಲಿ ಯಾವುದು ಅಷ್ಟು ವಿಚಾರಗಳು ಅಲ್ಲಿ ಪ್ರವಾಸಿ ತಾಣಗಳಾಗಿರ್ಬೋದು ಮತ್ತು ಉಪ ಉಪಹಾರ ಗೃಹಗಳು ಆಹಾರದ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ನೀವು ಸ್ವಲ್ಪ ತಿಳಿಸ್ಕೊಡ್ತೀರಾ ಹಾಂ ಆಂ ಆಹಾರ್ದಲ್ಲಿ ನನಗೆ ಸ್ವಲ್ಪ ಸಮುದ್ರದ ಅಂತಂದರೆ ಮೀನಿಂದು ಕಡಲ ತೀರದ ಆಹಾರಗಳು ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಲ್ಲಿ ಆ ಥರ ಏನಾರೂ ಸಿಗುತ್ತಾ ಹ್ಞೂ ಹಾಂ ಆಂ ಹಾಗಿದ್ರೇ ಕಡಲ ತೀರದ ಆಹಾರಗಳಿಗೇನು ಕೊರತೆ ಇಲ್ಲ ಅಲ್ಲಿ ಆಂ ಉಪ ನಮ್ಗೆ ಅಲ್ಲಿ ಎಲ್ಲ ರೀತಿಯಾದ ಸೌಲಭ್ಯಗಳು ಇದೆಯಾ ಹ್ಞೂಂ ಹ್ಞೂಂ ನಮ್ದು ಒಂದು ನಾಲ್ಕೈದು ದಿನ ಆಗಬಹುದು ನಾವು ನಾಲ್ಕು ಜನ ಇದ್ದೀವಿ ಆಂ ಇಬ್ಬರು ಮಕ್ಕಳು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫು ಹಾಂ ನಾಲ್ಕು ಜನದ್ದು ಒಂದು ಕುಟುಂಬ ಇದೆ ನಮ್ಮದು ಆಂ ಆಂ ಸರಿ ಆದರೆ ಅದು ನಾವು ಅಲ್ಲಿ ತುಮ್ಕೂರಲ್ಲಿ ತುಂಬ ಸ್ಥಳಗಳನ್ನ ನೋಡೋದಿತ್ತು ಅಲ್ಲಿ ಎಲ್ಲ ರೀತಿಯಾದ ವಾಹನಗಳ ಸೌಲಭ್ಯ ಚೆನ್ನಾಗಿದ್ಯಲಾ

ನಾವು ಮಠಕ್ಕೆ ಹೋಗೋದಿತ್ತು ಅಲ್ಲಿ ಮಠ ಎಲ್ಲ ಟೈಮಲ್ಲಿ ಅಂತಂದ್ರೆ ಎಲ್ಲ ಸಮಯದಲ್ಲೂ ಓಪನ್ ತೆರೆದಿರುತ್ತಾ ಅದಕ್ಕೆ ಯಾವುದೇ ರೀತಿಯಾದ ಕಟ್ಟುಪಾಡುಗಳು ನಿಯಮಗಳು ಇಲ್ಲವಾ ಹಾಂ ಹ್ಞೂ ಹಾಂ ಆ